ಹಲೋ ಸರ್ ಹೇಳಿ ಸರ್ ನಮ್ಸ್ ರೈಲ್ವೆ ಟೇಷನ್ ಸರ ಎಲ್ಲಿ ಎಲ್ಲಿಂದಾ ಎ ಹಾಂ ಸರ್ ಎಷ್ಟು ಜನ ಇದ್ದೀರಿ ಸರ್ ಗಿಣ್ಗೇರ್ಲಿಂದ ಏನು ಗಿಣ್ಗೇರ್ ರೈಲ್ವೆ ಟೇಷನ ಸರ್ ಇಲ್ಲ ಕೊಪ್ಪಳ ರೈಲ್ವೆ ಟೇಷನ ಕೊಪ್ಪಳ ರೈಲ್ವೆ ಟೇಷನಿಗೆ ಬರಬೇಕಾ ಹ್ಞೂ ಸರ್ ಹ್ಞೂ ಸರ್ ಸರ್ ಬಾಡಿಗೆ ಆಗತ್ತೆ ಸರ್ ಹಾಂ ಈಗ ಅಲ್ಲಿಂದ ಮೂರು ಜನ ಅಂದರೆ ಫೋರ್ ಫಿಫ್ಟಿ ಸರ್ ಸರಾ ನಿಮಗೆ ಭಾಳ ಕಾಂತಿತ್ತು ಸರ್ ಅದು ಸರ್ ಲಗೇಜ್ ಇದೆಯಲ್ಲ ಸರ್ ಈಗ ನಾನು ಕೊಪ್ಳದಾಗ ಇದೀನಿ ಸರಾ ಈಗ ಇಲ್ಲಿಂದ ಅಲ್ಲಿಗೆ ಖಾಲಿ ಬರ್ಬೇಕು ಸರ್ ನಾನು ಹೌದಾ ಸರ್ ಇವಾಗಲೂ ಸರಾ ಮುನ್ನೂರ ಐವತ್ತು ಕೊಡ್ರಿ ಸರ್ ತ್ರೀ ಫಿಫ್ಟಿ ಕೊಡ್ರಿ ಎರಡ್ನೂರು ಆಗಲ್ಲ ರೀ ಸರ್ ಗ್ಯಾಸ್ ರೇಟ್ ಗ್ಯಾಸ್ ರೇಟ್ ಅನ್ನಂಗಿಲ್ಲ ಸರ್ ಒಂದು ಎರಡ್ನೂರು ರೂಪಾಯಿ ಗ್ಯಾಸ್ ತಗೊಬೋದು ಸರ್ ಅದೇ ಅಲ್ಲಿಗೆ ಹೋಗ್ ಬಂದ್ರ ಮುನ್ನೂರೈವತ್ತು ರೂಪಾಯಿ ಮುನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಕೊಡ್ರಿ ಸರ್ ಲಾಸ್ಟ ಬರ್ತೀನಿ ಇಲ್ಲ ಇಲ್ಲ ಮುನ್ನೂರು ಈ ಕಡೆಯಿಂದ ಎಮ್ಟಿ ಬರ್ಬೇಕು ಸರ್ ನಾನು ಇಲ್ಲಿಂದ ಎಮ್ಟಿ ಬರಬೇಕು ಎಮ್ಟಿ ಬಂದು ಅಲ್ಲಿ ಸರ್ಕಲ್ ನಿಲ್ಬೇಕು ಸರ ಈಗ ಆಗ್ದೇನೆ ಇನೊ ಇನ್ನೊಂದು ಕೇಳ್ರಿ ಸರು ಇನ್ನೊಂದು ಕೇಳ್ರಿ ಫುಲ್ ನಾನು ಆಗಲೆ ಗಿಣಿಗೇರಿ ಅಥ್ವಾ ಇದೂ ಅದ್ಯಾವ್ದು ಕಲ್ಯಾಣಿ ಇಲ್ಲಿಗೆ ಬಾಡಿಗೆ ಹೋಗಿ ಆನ್ ದಿ ವೇ ಆ ಕಡೆಯಿಂದ ಇಲ್ಲಿ ನಿಂತು ನೋಡಾಕತ್ತೀನಿ ಅಂದಾಗ ಆಂ ಎರಡ್ನೂರು ರೂಪಾಯಿಕ್ಕ ನಾನು ಕರ್ಕಂಬರ್ಬೋದು ಸರ್ ನೋ ಪ್ರಾಬ್ಲಮು ಈ ನಿಮ್ಮ ಸಲುವಾಗಿ ಇಲ್ಲಿಂದ ಅಲ್ಲಿಗೆ ಬರ್ತಿನಿ ಸರ್ ಬಡ ಆಟೋದರು ಈಗ ನಿಮ್ಮ ಮೇಲೆ ಐವತ್ತು ರೂಪಾಯಿ ಹಾಕ್ಲಾರ್ದ್ ಯಾರ ಮೇಲೆ ಹಾಕಕ್ಕೆ ಆಗತ್ತೆ ಹೇಳ್ರಿ ಸರ್ ನಾವು ಹ್ಞೂ ಸರ್ ಅಲ್ಲ ಆದರೂನು